ನಾವು ನಮ್ಮಲ್ಲಿ ಎಲ್ ಪಿ ಜಿ ಸಂಪರ್ಕವಿದೆ ನಾವು ಮೊದಲು ಕಟ್ಟಿಗೆ ಒಲೆಯನ್ನು ಉಪಯೋಗಿಸ್ತಿದ್ದೆವು ತದನಂತರ ಎಲ್ ಪಿ ಜಿ ಸಂಪರ್ಕವನ್ನು ಪಡೆದುಕೊಂಡಿದ್ದೇವೆ ಅದರಿಂದ ಹೆಚ್ಚು ಅನುಕೂಲವಾಗಿದೆ ಹೇಗಂದರೆ ಕಟ್ಟಿಗೆ ಒಲೇಯಲಿ ನಾವು ಅದನ್ನು ಉರಿ ಹಚ್ಚಬೇಕು ಅದು ಹಚ್ಚು ಹತ್ತಬೇಕು ಆಮೇಲೆ ನಾವು ಅಡ್ಗೆಗೆ ಪ್ರಾರಂಭಿಸಬೇಕು ಈಗ ತಕ್ಷಣ ನಮ್ಮಲ್ಲಿ ಯಾರಾದ್ರೂ ಅತಿಥಿಗಳು ಬರ್ತಾರೆ ತಕ್ಷಣ ನಾವು ಕಟ್ಟಿಗೆ ಉರಿ ಹಚ್ಚಿ ಅದು ಅವರಿಗೆ ಕಾಫಿನೋ ಏನೋ ಇದ್ದರೆ ಏನು ಮಾಡ್ಕೊಡೋಕ್ ತಕ್ಷಣ ಆಗೋದಿಲ್ಲ ಅದರ ಬದಲು ಗ್ಯಾಸಲ್ಲಿ ನಾವು ತಕ್ಷಣ ಅವರಿಗೆ ಯ ತಿಂಡಿ ಕಾಫಿ ಹೀಗೆ ಮಾಡಿಕೊಡ್ಬೋದು ಅತಿಗಳನ್ ಅತಿಥಿಗಳನ್ನು ಉಪಚಾರ ಮಾಡಿ ಕೊಡ್ಬೋದು ಹಾಗಾಗಿ ನಮಗೆ ಕಟ್ಟಿಗೆ ಒಲೆಗಿಂತಾನೂ ಗ್ಯಾಸ್ ಎಲ್ ಪಿ ಜಿ ಬಳಕೆಯಿಂದ ತುಂಬ ಅನುಕೂಲವಾಗಿದೆ ಆಮೇಲೆ ಎಲ್ ಪಿ ಜಿ ಇರೋದ್ರಿಂದ ನಾವು ಯಾವ ಟೈಮಲ್ಲಿ ಆದರೂ ಏನು ಬೇಕಾದರೂ ಅಡುಗೆ ಪ್ರಾರಂಭ ಅಡುಗೇನ ಸಿದ್ಧ ಪಡಿಸ್ಬೋದು ಹಾಗಾಗಿ ನಮಗೆ ಎಲ್ ಪಿ ಜಿಯಿಂದ ತುಂಬ ಅನುಕೂಲವಾಗಿದೆ ಆಮೇಲೆ ಈಗ ಇರುವ ಸರ್ಕಾರ ನಮ್ಮ ಎಲ್ ಪಿ ಜಿ ದರವನ್ನು ಇನ್ನೂರು ರೂಪಾಯಿ ಕಡಿಮೆ ಮಾಡಿದೆ ಅದರಿಂದ ಗ್ರಾಹಕರಿಗೆ ತುಂಬ ಉಪಯೋಗವಾಗಿದೆ ಎಲ್ ಪಿ ಜಿ ಸಂಪರ್ಕ ಇರೋದರಿಂದ ತುಂಬ ಹೆ ಸಹ ಹೆಣ್ ಮಕ್ಕಳಿಗೆ ಅಡುಗೆ ಮಾಡುವಂಥ ಗೃಹಿಣಿಯರಿಗೆ ತುಂಬ ಅನುಕೂಲವಾಗಿದೆ ಅಂತ ಹೇಳ್ಲಿಕ್ಕೆ ಇಷ್ಟ ಪಡ್ತೇನೆ